ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಕಲಿಸುವುದು ಮುಖ್ಯ ಎಂದು ನನಗೆ ಏಕೆ ಅನ್ನಿಸುತ್ತದೆ ಅಂದರೆ ಹೊರಗಡೆ ಹೋದಾಗ ಅಥವಾ ಸಂಬಂಧಿಕರ ಮನೆಗಳಲ್ಲಿ ಹೋದಾಗ ಎಲ್ಲೇ ಜಗತ್ತಿನಲ್ಲಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋದಾಗ ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಕನ್ನಡ ಭಾಷೆಯನ್ನು ಬಳಸುತ್ತಾರೆ ಸೊ ಕನ್ನಡ ಭಾಷೆಯನ್ನು ಅರಿಯುವುದರಿಂದ ಯಾವುದೇ ರೀತಿಯಾದಂತಹ ನಷ್ಟ ಆಗುವುದಿಲ್ಲ ಎಂಬುದು ನನ್ನ ಭಾವನೆ ಕನ್ನಡ ಭಾಷೇನ ಅರಿತರೆ ಯಾವುದೇ ರೀತಿಯಾದಂಥ ಅನಾನುಕೂಲವಾಗುವುದಿಲ್ಲ ಸೊ ಕನ್ನಡ ಭಾಷೆಯನ್ನು ಅರಿಯುವುದರಿಂದ ನಮಗೆ ಅನುಕೂಲವೇ ಹೆಚ್ಚಾಗುತ್ತದೆ ಎಲ್ಲೇ ಹೋದರೂ ನಿಮಗೆ ಕನ್ನಡವನ್ನು ಕಲಿಯುವುದರಿಂದ ಕನ್ನಡವನ್ನು ಮಾತನಾಡುವುದರಿಂದ ಎಲ್ಲೂ ಕೂಡ ನಾವು ನಮ್ಮ ಬೆಲೇನ ಕಳೆದುಕೊಳ್ಳುವುದಿಲ್ಲ ಕನ್ನಡವನ್ನು ಅರಿತು ಕನ್ನಡವನ್ನು ಮಾತನಾಡುವುದರಿಂದ ಎಲ್ಲರಿಗೂ ಕೂಡ ಒಳಿತಾಗುತ್ತದೆ ಕನ್ನಡವನ್ನು ಅರಿಯುವುದರಿಂದ ನಿಮಗೇನು ಒಳ್ಳೆಯದಾಗುತ್ತದೆ ಎಂಬುದು ನಿಮ್ಮ ಪ್ರಶ್ನೆ ಆಗಿರಬಹುದು ಸೊ ಎಲ್ಲೇ ಹೋದರೂ ಈಗ ಒಂದು ಸಣ್ಣ ಮಾರುಕಟ್ಟೆಗೆ ಹೋದಾಗ ಮಾರುಕಟ್ಟೆಯಲ್ಲಿ ನಿಮಗೆ ಕನ್ನಡದಲ್ಲೇ ವ್ಯವಹರಿಸುತ್ತಿರುತ್ತಾರೆ ಕನ್ನಡದಲ್ಲಿ ಮಾತನಾಡದೇ ನೀವು ಇಂಗ್ಲೀಷಲ್ಲಿ ಮಾತನಾಡಲು ಹೋದರೆ ಅಲ್ಲಿ ಆಂಗ್ಲವನ್ನು ಬಳಸದೇ ಇರುವಂಥವರು ಕೂಡ ಇರುತ್ತಾರೆ ಸೊ ಅಲ್ಲಿ ಕನ್ನಡವನ್ನು ಮಾತನಾಡುವ ಸಂದರ್ಭದಲ್ಲೂ ಕೂಡ ಇಂಗ್ಲೀಷನ್ನು ಮಾತನಾಡಿದರೆ ಆಗ ಅವರಿಗೆ ಅರ್ಥವಾಗದಿದ್ದರೆ ವ್ಯವಹಾರಗಳು ಕೂಡ ಸರಿ ಹೋಗುವುದಿಲ್ಲ ಅದೇ ಥರನೇ ಯಾವುದೇ ಒಂದು ಸಂದರ್ಭದಲ್ಲಿ ಕೆಲವೊಂದು ಬಾರಿ ಕನ್ನಡವನ್ನೇ ಬಳಸುವಂತಹ ಸನ್ನಿವೇಶಗಳು ಎದುರಾಗುವಂತಹ ಸಂದರ್ಭಗಳು ಇರುತ್ತದೆ ಸೊ ಕನ್ನಡವನ್ನು ಮಾತನಾಡಬೇಕಾದ ಸಂದರ್ಭದಲ್ಲಿ ಕನ್ನಡವನ್ನು ಬಾರದೇ ಅದು ಆ ವ್ಯವಹಾರವಾಗಿರಬೋದು ಅಥವಾ ಸಂಪರ್ಕವನ್ನಾಗಿರಬೋದು ಕಲ್ಪಿಸಲು ಸಾಧ್ಯವಾಗದೇ ಇದ್ದಾಗ ನಮಗೆ ಹೆಚ್ಚು ಅನಾನುಕೂಲವಾಗುತ್ತದೆ ಈಗ ಎಲ್ಲೇ ಹೋದರು ಕೂಡ ವ್ಯವಹಾರಗಳಲ್ಲಿ ಬರೀ ಆಂಗ್ಲ ಮಾಧ್ಯಮವನ್ನಷ್ಟೇ ಬಳಸಲಾಗುವುದಿಲ್ಲ ಕನ್ನಡ ಮಾಧ್ಯಮವನ್ನೂ ಬಳಸುತ್ತಾರೆ ಕನ್ನಡವನ್ನು ಬಳಸುತ್ತಾರೆ ಕನ್ನಡದಿಂದ ಕಲಿತರೆ ಕನ್ನಡವನ್ನ ಬೆಳೆಸಿದರೆ ಯಾವುದೇ ರೀತಿಯಾದಂಥ ಹಾನಿಯಾಗುವುದಿಲ್ಲ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಆಡಿ